ಸರ್ ಗೈಡ್ ಸಾ ಗೈಡ್ನವ್ರಾ ಮಾತಾಡೋದು ಸರ್ ನಾವು ಹಿಂಗೇ ಪ್ರವಾಸ ಬಂದಿದ್ವಿ ಹೊರ್ಗಡೆ ಎಲ್ಲ ಫೀಲ್ಡ್ ನೋಡೋಣ್ ಅಂತೇಳಿ ಚಿತ್ರದುರ್ಗ ಬಂದಿದ್ವಿ ಈಗ ಚಿತ್ರದುರ್ಗ ಬಂದ್ರೆ ಪ್ಲೇಸ್ಗುಳು ಎಷ್ಟು ಪ್ಲೇಸ್ ಇದವೆ ಸರ್ ಸುತ್ತಮುತ್ತ ಏನಾದರು ಒಳ್ಳೆ ನೋಡೋಂತ ನೋಡೋಂತ ಪ್ಲೇಸ್ಗಳು ಯಾವುದ್ರು ಇದ್ದಾವ ಅಲ್ಲಿ ಹೌದ ನೀವು ಈಗ ತೋರ್ಸ್ತೀರ ಸರ್ ನಿಮ್ಮದು ಈಗ ಫೀಝ್ ಎಲ್ಲ ಏನಾಗತ್ತೆ ಸ ಇದು ಎಲ್ಲ ತೋರಿಸಿ ಊಟ ಮತ್ತೆ ರೂಮ್ ವ್ಯವಸ್ಥೆ ಐದು ಸಾವಿರನ ಸರ್ ಐದು ಸಾವಿರ ಜಾಸ್ತಿ ಆಗುತ್ತಲ್ಲ ಸರ್ ಅಲ್ಲ ಈಗ ಹೆಚ್ಚು ಕಡಿಮೆ ಅಂತಂದ್ರೆ ನಮ್ಮಲ್ಲಿ ಅಮೌಂಟ್ ಎಲ್ಲ ಕಮ್ಮಿ ಇದೆ ಒಂದು ಸಾವಿರ ಅಲ್ಲ ಒಂದು ಎರಡು ಸಾವಿರ ಕಮ್ಮಿ ಮಾಡ್ಕೊಳ್ರಿ

ಅದೆ ಅದೆ ಆಯ್ತು ಕೊಡೋಣಂತೆ ಅದನ್ನ ಈಗ ನೀವು ಸುತ್ತಮುತ್ತ ಯಾವ್ಯಾವ ಪ್ಲೇಸ್ ಇದಾವೆ ಅಂತ ಹೇಳ್ರಿ ಒಂದು ಸ್ವಲ್ಪ

ಹಾಂ ಹಾಂ ಹಾಂ ವಿ ವಿ ಸಾಗರ ಚಿತ್ರದುರ್ಗದಿಂದ ಎಷ್ಟು ಕಿಲೋಮೀಟ್ರ್ ಸರ್ ಹಾಂ ಹಾಂ ಹಾಂ ಅದು ಈಗ ಚಿತ್ರದುರ್ಗದಿಂದ ರಿಟರ್ನೂ ಹೋಗೀ ಹೋಗ್ಬೇಕ ಹಾಂ ಹಾಂ ಹಾಂ ಆಯ್ತು ನೀವು ಈಗ ನಾವು ಬರ್ತಿವಿ ಸರ್ ಎಲ್ಲಿ ಸಿಗ್ತೀರ ಈಗ ನಾವು ಬೆಟ್ಟದತ್ತಿರ ಬರ್ತೀವಿ ನೀವು ಅಲ್ಲಿ ಇರ್ರಿ ಬರ್ತಿನಿ ಈಗ ಆಯಿತು ಬರ್ತೀವಿ ಕಟ್ ಮಾಡಿ